ಹಲೋ ಹಾಂ ಹೌದು ಇಪ್ಪತ್ತು ಇಪ್ಪತ್ತು ಕೆ ಜಿ ಬೇಕು ರೀ

ಹಾಂ ಸಿಗ್ತಾವೆ ರೀ ಸಿಗ್ತದೆ ಬಟ್ ಇಷ್ಟು ರೀ ನಾಳೆನೆ ಅಂದ್ರೆ ಹ್ಯಾಂಗೆ ಒಂದು ವಾರ ಮುಂಚೆನೆ ಹೇಳ್ಬೇಕು ರೀ ನಾಳೆ ಎಷ್ಟೊತ್ತಕ್ಕೆ ಬೇಕು ರೀ ನಾಳೆ ಹಂಗಾರ ನೋಡಿರಿ ಹನ್ನೊಂದು ಆಲತದ ಮತ್ತೆ ಹಾಂ ಹಾಂ

ಹಾಂ ಯಾವುದು ಯಾವುದು ಬೇಕು ರೀ ಹಾಂ ಹಾಂ ಆಯ್ತು ಇಪ್ಪತ್ತು ಇಪ್ಪತ್ತು ರೀ ಕಾಜು ಕಟ್ಲಿ ನೋಡಿರಿ ಎಷ್ಟು ಒಂದು ಎರಡ್ನೂರು ರೂಪಾಯಿ ಕೆ ಜಿಗೆ ಬೀಳ್ತದೆ ನೋಡಿ ರಿ ಇಲ್ಲ ಇಲ್ಲ ರಿ ನಾ ಕಡಿಮೆನೆ ಹೇಳಿನಿ ರಿ ನಾನು ಕಡಿಮೆನೆ ಹೇಳೆನಿ ಜಾಸ್ತಿ ಹೇಳಿಲ್ಲ ರೀ ಇಲ್ಲ ಕಾಜು ಕಟ್ಲಿ ನೀವು ಇಲ್ಲ ನೀವು ಕಾಜು ಕಟ್ಲಿ ಯಾವ್ದಕ್ಕೆ ಅಂಗ್ಡಿಗೆ ಹೋಗಿ ಕೇಳಿ ರಿ ಅಷ್ಟೆ ಅದೆ ರೀ ರೇಟ್ ನೀವು ಬೇರೆ ಮಾಡಿಸ್ರಲ್ಲ ಕಾಜು ಕಟ್ಲೀ ಕ್ವಾಸ್ಟ್ಲಿ ಬೀಳ್ತದೆ ಬೇರೆ ನೋಡಿರಿ ಇನ್ನು ಯಾವನ ಸ್ವೀಟ್ಸ್ ಇದು ಕಾ ಗಜರ್ ಕಾ ಹಲ್ವಾ ಅದು ಇದು ಹ್ಞೂ ಹ್ಞೂ ಹ್ಞೂ ಜಾಮೂನು ಎಷ್ಟು ಬೇಕು ರೀ ಮತ್ತೆ ಅದು ಬಿ ನೂರಾ ಐವತ್ತು ಕೆ ಜಿ ಅದೆ ನೋಡಿರಿ ಯಾ ಇಲ್ಲರಿ ನೀವು ಮತ್ತೆ ನಾಳೆನೇ ಅನ್ನುತ್ತೀರಿ ಈ ಎಲ್ಲ ನಾವು ಕಳ್ಸ್ಬೇಕು ಆತದಲ್ಲ ಹೇಳಿ ರೀ ಕೂಲಿಗು ಮಾಡೋರಿಗೆ ಎಲ್ಲ ಕಳ್ಸ್ಬೇಕು ಅವ್ರ್ಗೆ ಕೇಳ್ಬೇಕು ಅಲ್ಲರಿ ನಾಳೆನೇ ಅರ್ಜೆಂಟ್ ಅಂದ್ರೆ ಈಗ ಒಬ್ಬೊಬ್ಬರಿಗೆ ಕೆಲಸ ಇರ್ತದ್ರಿ ಅವರಿಗೆಲ್ಲ ಕೆಲಸ ಬಿಟ್ಟು ಬಂದು ಮಾಡಿಸಿ ಕೊಡ್ತಾರಾ ನಿಮ್ಗೆ ನೀವು ಮೊದ್ಲು ಹೇಳಿರಿ ಅಂದ್ರೆ ಹೆಂಗೋ ಒಂದು ನಡೀತಿತ್ತು ರೀ ಈಗ ಹಿಂಗೆ ಒಮ್ಮೆಲೆ ಒಮ್ಮೆಗೆ ಅದನ್ನ ಎಲ್ಲಿಂದ ಕಳ್ಸೋಣ ಮಾಡೋರಿಗುನು ಅವ್ರಿಗು ಬಿ ರೆಸ್ಟ್ ಬ್ಯಾಡ ರಿ ಇನ್ನು ಅವ್ರ್ದು ಎಲ್ಲ ಕೆಲಸ ಬಿಟ್ಟು ಈಗ ನಿಮ್ಮದೆ ಕೆಲಸ ಮಾಡಿ ಕೂಡ ಕೂಡ್ತಾರಾ ರೀ ಅದುಕ್ಕಂತಾ ಅಲ್ಲರೀ ಇದ್ರಾಗೆ ನನ್ಗೆ ಏನು ಬೀಳಲ್ಲ ರೀ ಕೆಲಸದವ್ರಿಗೇ ಕೊಡ್ಬೇಕು ಆಗ್ತದೆ ನಾ ಇಲ್ಲ ಇಲ್ಲ ರಿ ಭಾಳ ಏನು ಹೇಳಿಲ್ಲ ರೀ ನಾನು ಕರೆಕ್ಟೇ ಹೇಳೀನಿ ರೀ ಜಾಸ್ತಿ ಹೇಳೇನು ಕಮ್ಮಿ ಮಾಡಿಸದು ಬರ್ತದಾ ನಮ್ಗೆ ಕರೆಕ್ಟ್ ಇದ್ದಿದ್ದು ರೇಟ್ ಹೇಳ್ಯಾನಿ ರೀ ಉಳಿತು ಅಂದ್ರೆ ಉಳಿತು ಅಂದ್ರೆ ನಾವೇನು ಮಾಡಲಿ ರೀ ತಗೊಂಡು ಇಲ್ಲ ರಿ ನಾವು ಈ ವಯ ನಿಮ್ಗೆ ಬೇಕಾದಷ್ಟು ಅದಕ್ಕೆ ನೀವು ಮೊದ್ಲೇ ಆರ್ಡ್ರ್ ಕೊಟ್ಟಿರಲ್ಲಾ ನೀವು ಎಷ್ಟು ಬೇಕಂತ ಅಷ್ಟು ಒಯ್ಯಿರಿ ನೀವು ಕಮ್ಮಿ ಮಾಡಿರಿ ಕಮ್ಮಿ ಮಾಡೋಣ ಕಡಿಮೆ ಆತದೆ ಏನು ರೀ ಇಪ್ಪತ್ತು ಕೆ ಜಿ ನಿಮ್ಗೆ ಅದಕ್ಕೆ ನಾವೇನು ಮಾಡಾನ ರೀ ನೀವು ಹೇಳಿದಷ್ಟು ಆರ್ಡ್ರ್ ಮಾಡಿರ್ತೀವಿ ರೀ ನಾವು ನಾವು ತಗೊಂಡೆಲ್ಲ ಹಾಕಂಬೆ ಆಯ್ತು ಆಯಿತು ಮಾಡಮ ಇಲ್ಲರಿ ಆಯ್ತು ಆಯ್ತು ಮಾಡ್ರಿ ಹಾಂ